ನಾವು ಬಾವಿಯಿಂದ ನೀರನ್ನು ಹೇಗೆ ಸೇದುತ್ತೀರಿ ನಾವು ಬಾವಿಯಿಂದ ಹಿಂದಿನ ಕಾಲದಲ್ಲಿ ಹಗ್ಗದ ಮೂಲಕವಾಗಿ ಬಾವಿಯಿಂದ ನೀರನ್ನು ಸೇದುತ್ತಿದ್ದೆವು ಪ್ರಸಕ್ತ ಇವಾಗ ಬಾವಿಗೆ ಮೋಟ್ರನ್ನು ಅಳವಡಿಸಿ ಆ ಮೋಟಾರ್ನ ಮುಖಾಂತರವಾಗಿ ನಾವು ನೀರನ್ನು ನಾವು ಉಪಯೋಗ ಮಾಡ್ತಾಯಿದ್ದೇವೆ ಮೋಟಾರಲ್ಲಿ ಎರಡು ವಿಧ ಬರ್ತದೆ ಒಂದು ಸಮ್ಮರ್ಷಿಬಲ್ ಅದು ನೀರಿನ ಒಳಗಡೆ ಮತ್ತೆ ಓಪನ್ ನೀರಿನ ಮೇಲೆ ಇರುವಂತಹ ಮೋಟಾರ್ ಹಾಗಾಗಿ ಪಂಪ್ನಲ್ಲಿ ಎರಡು ವಿಧ ಬರ್ತದೆ ಹಾಗಾಗಿ ಇವಾಗ ಹೆಚ್ಚಾಗಿ ಬಾವಿ ಕೊಳವೆ ಬಾವಿ ಮುಖಾಂತರವಾಗಿ ಅದರಿಂದ ಮೋಟಾರ್ ವಿದ್ಯುತ್ ಮೋಟಾರನ್ನು ಉಪಯೋಗಿಸಿ ಮನೆಗಳಿಗೆ ನಾವು ನೀರನ್ನು ಉಪಯೋಗ ನಾವು ಮಾಡ್ತಾಯಿದ್ದೇವೆ ಹಾಗಾಗಿ ಮುಂಚಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಹೆಚ್ಚು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆಯೂ ನಾವು ಬಾವಿಯಿಂದ ನೀರನ್ನು ಹಗ್ಗದ ಮುಖಾಂತರವಾಗಿ ನಾವು ಎಳೆದು ನಮ್ಮ ಮನೆಗಳಿಗ ಮರ ಗಿಡಗಳಿಗ ಯಾವುದಕ್ಕಾದ್ರೂ ನಾವು ಉಪಯೋಗ ವಿನಿಯೋಗ ಮಾಡಿಕೊಳ್ತಿದ್ದೆವು ಆದರೆ ಕಾಲಕ್ರಮೇಣದಲ್ಲಿ ಮ್ಯಾನುವಲ್ ಹೋಗಿ ಇವಾಗ ಕಡಿಮೆ ಆಯಿತು ಈ ಆಧುನಿಕ ಕಾಲದಲ್ಲಿ ಎಲ್ಲವೂ ಮಶಿನರಿ ಮುಖಾಂತರವಾಗಿ ಕೆಲಸ ಕಾರ್ಯಗಳು ನಡಿತವೆ ಹಾಗಾಗಿ ಮೋಟಾರ್ನ ಮುಖಾಂತರವಾಗಿ ನೀರನ್ನು ನಾವು ಯೂಸ್ ಮಾಡ್ತಾಯಿದ್ದೇವೆ ಉಪಯೋಗಿಸ್ತಾಯಿದ್ದೇವೆ